ಉಡುಪಿ ಜಿಲ್ಲೆಯಲ್ಲಿ ಆಚರಿಸಲಾಗುವ ಒಂದು ಸಾಂಸ್ಕೃತಿಕ ಧಾರ್ಮಿಕ ಆಚರಣೆ ಅಂತೇಳಿದರೆ ಒಂದು ಮುಖ್ಯವಾಗಿ ಉಡುಪಿ ಜಿಲ್ಲೆಯ ಪರ್ಯಾಯ ಉತ್ಸವ ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಪರ್ಯಾಯ ಉತ್ಸವದಲ್ಲಿ ಎಲ್ಲಾ ಮಠಗಳು ಅಷ್ಟ ಮಠಗಳ ಅಷ್ಟ ಮಠ ಏನಿದೆ ಉಡುಪಿಯಲ್ಲಿ ಅದರ ಎಲ್ಲಾ ಸ್ವಾಮೀಜಿಯವರು ಈ ಕೈಂಕರ್ಯದಲ್ಲಿ ತಮ್ಮ ಪಾತ್ರವನ್ನು ವಹಿಸ್ತಾ ಇದು ವಹಿಸ್ತಾರೆ ಒಂದು ಅಷ್ಟಮಠದಲ್ಲಿ ಯಾವುದಾದರು ಒಂದು ಮಠದ ಸ್ವಾಮೀಜಿಯವರು ಪ್ರತಿ ವರ್ಷವೂ ಅಂದರೆ ಬದಲಾವಣೆ ಆಗ್ತಾನೇ ಇರ್ತದೆ ಎರಡು ವರ್ಷಗಳಿಗೊಮ್ಮೆ ಪ್ರತಿ ಮಠ ಅಷ್ಟಮಠದ ಸ್ವಾಮೀಜಿಯವರು ಕೂಡ ಪರಿವರ್ತನೆ ಆಗಿ ಬದಲಾವಣೆ ಆಗಿ ಈ ಪರ್ಯಾಯ ಉತ್ಸವದಲ್ಲಿ ಭಾಗವಹಿಸ್ತಾರೆ ಇದೊಂದು ಮುಖ್ಯವಾದ ಹಬ್ಬಅಂತ ಹೇಳ್ಬೋದು ಯಾಕಂತೇಳಿದರೆ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂತಹ ಪರ್ಯಾಯ ಏನಿದೆ ಅದರ ಸೊಬಗನ್ನು ನೋಡಲು ಎರಡು ಕಣ್ಣು ಸಾಲದು ಯಾಕಂತ ಹೇಳಿದರೆ ಪುಷ್ಪಾಲಂಕಾರ ಇದರಲ್ಲಿ ಪ್ರಮುಖವಾಗಿ ಇರುವಂಥದು ಪುಷ್ಪಾಲಂಕಾರ ಹಾಗೂ ಇಡೀ ರಾತ್ರಿಯಿಂದ ಬೆಳಗ್ಗಿನ ತನಕ ಒಂದು ಮೆರವಣಿಗೆ ಏನಿದೆ ಅಷ್ಟಮಠದ ಸ್ವಾಮೀಜಿಯವರ ಸಹಿತ ಮೆರವಣಿಗೆಯನ್ನು ಹೊರಡು ಮೆರವಣಿಗೆ ಹೊರಡುವುದು ಇದು ಇಲ್ಲಿನ ವಿಶೇಷ ಆಕರ್ಷಣೆಗಳಲ್ಲಿ ಒಂದು ಹಾಗೆಯೇ ಇನ್ನೊಂದು ಮುಖ್ಯವಾಗಿ ಪಡುಬಿದ್ರಿ ಉಡುಪಿ ಜಿಲ್ಲೆಯಲ್ಲಿರುವಂತಹ ಪಡುಬಿದ್ರಿ ಎಂಬ ಊರಿನಲ್ಲಿ ಅದು ಕೂಡ ಹಾಗೆ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಧಾರ್ಮಿಕ ಒಂದು ಕ್ಷೇತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಲ್ಲಿ ನಡೆಯುವಂಥ ಇತಿಹಾಸ ಪ್ರಸಿದ್ಧ ಡಕ್ಕೆಬಲಿ ಉತ್ಸವ ಇದು ಕೂಡ ತುಂಬಾ ತುಂಬಾ ವೈಭವೋಪೇತವಾಗಿ ನಡೆಯುವಂಥದು ಇಲ್ಲಿ ಯಾವುದೆ ಇಲ್ಲಿಯೂ ಕೂಡ ಪುಷ್ಪಾಲಂಕಾರ ತುಂಬಾನೇ ಪ್ರಮುಖವಾದದ್ದು ಇಲ್ಲಿ ಯಾವುದೇ ಆಸನಗಳ ವ್ಯವಸ್ಥೆ ಇಲ್ಲ ಕೇವಲ ಮರಳಿನ ಮೇಲೆ ಮಾತ್ರ ಕುಳಿತುಕೊಳ್ಳಲು ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಹ ಕೇವಲ ಮರಳಿನ ಮೇಲೆ ಮಾತ್ರ ಕುಳಿತುಕೊಳ್ಳಲು ಇಲ್ಲಿ ಅವಕಾಶ ಅಂದರೆ ಪ್ರತಿಯೊಬ್ಬರು ಕೂಡ ಕೆಳಗೆ ನೆಲದ ಮೇಲೆ ಕುಳಿತುಕೊಳ್ಬೇಕು ಕುಳಿತುಕೊಂಡೆ ದೇವರನ್ನು ನೋಡಬೇಕು ಯಾವುದೇ ರೀತಿಯ ಚೇರಾಗಲಿ ಅಥ್ವಾ ಯಾವುದೆ ದೊಡ್ಡ ವ್ಯಕ್ತಿ ಬರ್ತಾನೆ ಅಥವಾ ವಿ ಐ ಪಿ ವಿ ಐ ಐ ಪಿ ಯಾರೆ ಯಾರೇ ಬಂದರು ಸಹ ಎಲ್ಲರು ಕೂಡ ಸಮಾನವಾಗಿ ನೆಲದ ಮೇಲೆ ಕುಳಿತುಕೊಳ್ಳುವಂತಹ ಪದ್ಧತಿ ಇದು ತುಂಬಾ ವಿಶಿಷ್ಟ ಗುಣವಾಗಿದೆ ಮತ್ತು ಯಾವುದೇ ಒಂದು ವಿದ್ಯುತ್ ಅಲಂಕಾರ ಇಲ್ಲದೆ ನಡೆಯುವಂತಹ ಈ ಒಂದು ಡಕ್ಕೆಬಲಿ ಸೇವೆ ಅದು ಕೂಡ ಒಂದು ಕೇವಲ ಏನು ಹೇಳಬಹುದು ಹಣತೆ ದೀಪಗಳಿಂದಲೇ ಬೆಳಗು ಇಡೀ ಕ್ಷೇತ್ರ ಏನಿದೆ ಇಡೀ ದೆ ಕ್ಷೇತ್ರದಲ್ಲಿ ಕೇವಲ ಹಣತೆಯಿಂದ ಬೆಳಗಿದ ದೀಪದ ಸಹಾಯ್ದಿಂದಾ ಇಡೀ ರಾತ್ರಿಯಿಂದ ಬೆಳಗಿನ ತನಕ ಅಲ್ಲಿ ಸೇವೆ ನಡೀತದೆ ಯಾವುದೇ ಒಂದು ವೈಭವೋಪೇತವಾದ ವಿದ್ಯುತ್ ದೀಪಾಲಂಕೃತ ಇಲ್ಲ ದೀಪಾಲಂಕಾರ ಇಲ್ಲ ಹಾಗೆ ಇಲ್ಲಿ ಪ್ರಮುಖವಾಗಿ ಏನ್ಹೇಳಿದರೆ ಏನ್ಹೇಳಿದರೆ ಯಾವುದೇ ರೀತಿಯ ದೇವರ ಮಂಟಪ ಮೂರ್ತಿ ಆಗಲಿ ಏನಿಲ್ಲ ಕೇವಲ ಒಂದು ಬಂಡೆಯಲ್ಲಿ ದೇವಿ ನೆಲೆಸಿದ್ದಾಳೆ ಎನ್ನುವಂಥದ್ದು ಪ್ರತೀತಿ ನಾಗದೇವರಾಗಿರ್ಬೋದು ದುರ್ಗಾದೇವಿಯಾಗಿರಬಹುದು ನವದುರ್ಗೆಯಾಗಿರ್ಬೋದು ಯಾರೇ ಇಲ್ಲೊಂದು ಕೇವಲ ಒಂದು ಬಂಡೆಯಲ್ಲಿ ನೆಲೆಸಿದ್ದಾರಂತಹ ಪ್ರತೀತಿ ಹಾಗೆಯೇ ಇಲ್ಲಿ ಏನು ತೀರ್ಥ ಆಗಲಿ ಪ್ರಸಾದ ಆ ಥರ ಏನು ಇಲ್ಲ ಕೇವಲ ಮರಳೇ ಇಲ್ಲಿಯ ಪ್ರಸಾದ ನಾವು ಕುಳಿತುಕೊಂಡ ನೆಲದಲ್ಲಿರುವಂಥ ಮರಳನ್ನೇ ನಾವು ಪ್ರಸಾದವಾಗಿ ತೆಗೆದುಕೊಂಡು ಹೋಗುವಂಥದು ಹಾಗೆಯೇ ಹೂ ಹಿಂಗಾರ ಮತ್ತು ಮುಖ್ಯವಾಗಿ ಏನ್ಹೇಳ್ತಾರೆ ಇದು ಬೊಂಡ ಎಳನೀರು ಅಷ್ಟು ಅದು ತುಂಬಾ ಇಲ್ಲಿ ಈ ಈ ಪ್ರಸ ಈ ಕ್ಷೇತ್ರಕ್ಕೆ ತರುವಂಥದ್ದು ಬೇರೆ ಏನು ಇಲ್ಲ ಇಲ್ಲಿ ಊದುಬತ್ತಿ ಅಗಿರ್ಬೋದು ಮತ್ತು ಯಾವುದೇ ರೀತಿಯ ಕಾಣಿಕೆ ವ್ಯವಸ್ಥೆ ಇಲ್ಲ ಕಾಣಿಕೆ ಡಬ್ಬಿ ಇಲ್ಲಿ ಇಲ್ಲವೇ ಇಲ್ಲ ಕಾಣಿಕೆ ಡಬ್ಬಿಯನ್ನು ಇಟ್ಟೂ ಇಲ್ಲ ಇಲ್ಲು ಎಲ್ಲು ಎಲ್ಲೂ ಇಲ್ಲ ಇದೊಂದು ಉಡುಪಿ ಜಿಲ್ಲೆಯ ಒಂದು ಪಡುಬಿದ್ರಿ ಎಂಬ ಒಂದು ಗ್ರಾಮದಲ್ಲಿ ನಡೆಯುವಂತಹ ಒಂದು ಡಕ್ಕೆಬಲಿ ಸೇವೆ ಇದು ಕೂಡ ಹಾಗೆ ಒಂದು ವರ್ಷ ಉಡುಪಿ ಜಿಲ್ಲೆಯಲ್ಲಿ ಪರ್ಯಾಯ ನಡೆದರೆ ಒಂದು ಇನ್ನೊಂದು ನೆಕ್ಸ್ಟ್ ವರ್ಷ ಇಲ್ಲಿ ಡಕ್ಕೆಬಲಿ ನಡಿಯುವಂಥದು ಎರಡು ಕೂಡ ಎರಡೆರ್ಡು ವರ್ಷಗಳಿಗೊಮ್ಮೆ ನಡೆಯುವಂಥದು ಒಂದು ವರ್ಷ ಪರ್ಯಾಯ ನಡೆದರೆ ಒಂದು ವರ್ಷ ಡಕ್ಕೆಬಲಿ ನಡಿತದೆ ಒಂದು ವರ್ಷ ಪರ್ಯಾಯ ನಡೆದರೆ ಒಂದು ವರ್ಷ ಡಕ್ಕೆಬಲಿ ಹಾಗೆ ಅದು ಇದು ಅದು ಇದು ಎರಡು ಕೂಡ ಎರಡು ವರ್ಷಗಳಿಗೊಮ್ಮೆ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂತಹ ಎರಡು ಪ್ರಮುಖ ಧಾರ್ಮಿಕ ಆಚರಣೆ ಸಾಂಸ್ಕೃತಿಕ ಆಚರಣೆಯಾಗಿರ್ಬೋದು ಇದು ಉಡುಪಿ ಜಿಲ್ಲೆಯಲ್ಲಿ ತುಂಬಾ ಮಹತ್ವವನ್ನು ಹೊಂದಿದೆ